ಈಗ ಯಾರೇ ಜನರು ಕೂಡ ಪ್ರವಾಸಕ್ಕೆ ಓಬೇಕು ಅಂದರೆ ಅವರಿಗೆ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಇದ್ದರೆ ಮಾತ್ರ ಪ್ರವಾಸಕ್ಕೆ ಜನರುಗಳು ಜಾಸ್ತಿ ಹೋಗ್ತಾರೆ ಈವಾಗ ನಾವು ಉದಾಹರಣೆ ತೋಂತೀವಂದ್ರೆ ನಾವು ಕರ್ನಾಟಕದಲ್ಲಿ ತುಂಬ ಪ್ರ ಪ್ರಖ್ಯಾತವಾದ ಪ್ರವಾಸ ತಾಣಗಳಿವೆ ಈವಾಗ ಮಡಿಕೇರಿ ಚಿಕ್ಕಮಗಳೂರು ಶಿವಮೊಗ್ಗ ಅರಸೀಕೆರೆ ಮೈಸೂರು ಈ ಥರ ಜಾಗಗಳಿಗೆಲ್ಲ ತುಂಬ ಜನಗಳು ಪ್ರವಾಸಕ್ಕೋಸ್ಕರ ಹರಿದು ಬರ್ತಾರೆ ಅದು ಬೇರೆ ಜಿಲ್ಲೆಯಿಂದ ಬೇರೆ ರಾಜ್ಯಗಳಿಂದ ಬರ್ತಾರೆ ಪ್ಲಸ್ಸು ಈವಾಗ ಈವಾಗ ಬೇರೆ ರಾಜ್ಯದಿಂದ ಬತ್ತಾರೆ ಎಲ್ಲರೂ ಅವ್ರದೇ ಓನ್ ವೆಹಿಕಲಲ್ಲಿ ಬರೋಕ್ಕಾಗಲ್ಲ ಈ ಕಾರಣದಿಂದ ಎಲ್ಲ ಜನಗಳು ಜಾಸ್ತಿ ಗೌರ್ಮೆಂಟ್ ವೆಹಿಕಲ್ಗಳು ಪಬ್ಲಿಕ್ ವೆಹಿಕಲ್ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂದರೆ ಈವಾಗ ಉದಾಹರಣೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಮತ್ತು ರ ಆಟೋರಿಕ್ಷಾಗಳು ಕ್ಯಾಬ್ಗಳು ಟ್ರೈನು ಈ ರೀತಿ ವಾಹನಗಳ ಮೇಲೆ ಜನಗಳು ಡಿಪೆಂಡ್ ಆಗಿರ್ತಾರೆ ಮತ್ತು ಅವು ಅದು ಕೂಡ ತುಂಬ ಅಚ್ಚುಕಟ್ಟಾಗಿ ಕ್ಲೀನಾಗಿರಬೇಕು ವಾಹನಗಳು ಮತ್ತು ಎಲ್ಲ ಥರದ ಸೌಲಭ್ಯ ಇರಬೇಕು ಈವಾಗ ಒಟ್ ಈವಾಗ ಲಾಂಗಿಂದ ಬರ್ತಾರೆ ಈವಾಗ ನಾರ್ತ್ ಕರ್ನಾಟಕದಿಂದ ಎಲ್ಲ ಬರ್ತಾರೆ ಆವಾಗ ಈವಾಗ ಮೈಸೂರಿಗೆ ಬರ್ಬೇಕಂದ್ರೆ ತುಂಬ ಗಂಟೆ ಟೈಮ್ ಬೇಕಾಗುತ್ತೆ ಆವಾಗ ಅವ್ರಿಗೆಲ್ಲಾ ಹೋಟ್ಲುಗಳ ಹತ್ರ ಎಲ್ಲ ಸ್ಟಾಪ್ ಮಾಡಬೇಕು ಈ ರೀತಿ ಊಟ ತಿಂಡಿಗೆಲ್ಲ ಎಲ್ಲ ಸೌಲಭ್ಯಗಳನ್ನು ಬಸ್ಗಳಲ್ಲಿ ಕೊಟ್ಟು ಮತ್ತು ಬಸ್ಗಳು ತುಂಬ ಕ್ಲೀನಾಗಿ ಈ ಥರ ಸೌಲಭ್ಯ ಕೊಟ್ಟಾಗ ಜನಗಳಿಗೂ ಇಷ್ಟ ಆಗುತ್ತೆ ಪ್ರವಾಸಿ ತಾಣಗಳಿಗೆ ಹೊರಡಲು ಮತ್ತು ಎಲ್ಲ ಥರದ ಸೌಲಭ್ಯಗಳು ಬಸ್ಗಳಲ್ಲಿ ಕೊಟ್ಟಾಗ ಜನಗಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಹೋಟಲ್ ವ್ಯವಸ್ಥೆಗಳು ಈ ರೀತಿ ಎಲ್ಲ ಪ್ರವಾಸಿ ತಾಣಗಳದಲ್ಲೂ ಇದ್ದಾಗ ಮತ್ತು ಯಾವುದೇ ರೀತಿಯ ಮೋಸಗಳು ಮಾಡದಲೇ ಜನಗಳು ಪ್ರತಿ ಪ್ರವಾಸಿ ತಾಣಗಳಲ್ಲೂ ಪ್ರವಾಸಿಗರಿಗೆ ಸಪೋರ್ಟ್ ಮಾಡಿದಷ್ಟೂ ಮತ್ತು ಎಲ್ಲ ವಸ್ತುಗಳಿಗೂ ಕೈಗಟ್ಟು ಕೈಗೆ ಎಟಕಿಸುವಂಥ ಬೆಲೆಗಳಿದ್ದಾಗ ಅದು ಜನಗಳನ್ನು ಅಟ್ರಾಕ್ಟ್ ಮಾಡುತ್ತೆ ಟೂರಿಸಂ ಪ್ಲೇಸ್ಗಳಿಗೆ